ಹಲೋ ಹಾಂ ನಮಸ್ಕಾರ ಹೇಳಿ ಹಾಂ ಯಾವ ಸರ

ಹಾಂ ಹಾಂ

ನಮ್ಮದು ಸಬಲ ಫೌಂಡೇಷನ್ ಸಂಸ್ಥೆ ನಮ್ದು ಎರಡು ಸಾವಿರದ ಒಂದರಲ್ಲಿ ಸ್ಟಾರ್ಟ್ ಆಗಿರೋದು ನಾವು ಮುಖ್ಯವಾಗಿ ಮಹಿಳೆಯರು ಮಕ್ಕಳು ಅಂಗವಿಕಲರು ರೈತ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಹಿಳೆಯರ ಹಕ್ಕುಗಳ ಬಗ್ಗೆ ರೈತರ ಹಕ್ಕುಗಳ ಬಗೆ ಹೋರಾಟ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಕಾರ್ಯಕ್ರಮಗಳನ್ನು ಎಲ್ಲ ಮಾಡ್ತಾ ಇದ್ದೀವಿ ಮತ್ತು ಪ್ರತಿಭಾನ್ವಿತ ಮಕ್ಕಳಿಗೆ ನಾವು ಪ್ರೋತ್ಸಾಹಿಕವಾಗಿ ಬೇರೆ ಬೇರೆ ಕ್ರಿಯಾತ್ಮಕ ಚಟುವಟಿಕೆಗಳನ್ನ ನಾವು ಮಾಡಿಸ್ತಾ ಇದ್ದೀವಿ ನಾವು ನಮ್ಮ ರಾಜ್ಯದವರು ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಭಾಳ ಸಂತೋಷ ಆಯಿತು ನೀವು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ದೀರ ಇಪ್ಪತ್ತನೇ ವ ವಾರ್ಷಿಕ ಎಷ್ಟು ಗಂಟೆಗೆ ಮಾಡ್ತೀರಾ ಎಲ್ಲಿ ಮಾಡ್ತೀರಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಅದೇ ನಮಗೇನು ಮಾತಾಡೋ ಅಂಥ ವಿಷಯ ಏನಾದ್ರೂ ಇದೆಯಾ ಬನ್ನಿ ಅಂತ ಕರೀತಾ ಇದ್ದೀರಾ ಗೆಸ್ಟ್ ಆಗಿ ಕರೀತಾ ಇದ್ದೀರಾ ಹ್ಞೂ ಓಕೆ ಮೇಡಮ್ ಆಯ್ತು ಬರ್ತೀನಿ ಹಾಂ ಭಾಳ ಸಂತೋಷ ಆಯಿತು ಓಕೆ ಮೇಡಮ್ ಓಕೆ ಓಕೆ ಮೇಡಮ್ ತ್ಯಾಂಕ್ ಯು